ಕೋಲಾರ ಜಿಲ್ಲೆಯ ಉದ್ಯೋವಕಾಶ ಮತ್ತು ಜೀವನೋಪಾಯದ ಮುಖ್ಯ ಮೂಲಗಳು ಕೃಷಿ ಹೈನುಗಾರಿಕೆ ಕೋಳಿ ಸಾಕಣೆ ಕೈಗಾರಿಕೆ ಸ್ವಉದ್ಯೋಗ ಕೋಲಾರ ಜಿಲ್ಲೆ ಆರ್ಥಿಕವಾಗಿ ಹಿಂದುಳಿದ ಜಿಲ್ಲೆಯಾಗಿದೆ ಇಲ್ಲಿ ನೀರಿನ ಕೊರತೆ ಸಹ ತುಂಬ ಇದೆ ಆದರೆ ಇಲ್ಲಿನ ರೈತರು ಬಹಳ ಬುದ್ಧಿವಂತರು ಇವರು ಆಯಾ ಕಾಲಕ್ಕೆ ತಕ್ಕಂತೆ ಬರುವ ಬೆಳೆ ತರಕಾರಿಗಳನ್ನು ಅವಲಂಬಿಸಿ ಹೆಚ್ಚು ಲಾಭ ಮಾಡಿಕೊಳ್ಳುತ್ತಾರೆ ಉದಾಹರಣೆಗೆ ಚಳಿಗಾಲದಲ್ಲಿ ಅವರೆಕಾಯಿ ಮತ್ತು ತೊಗರಿಕಾಯಿಯಂತಹ ಬೆಳೆ ಬೆಳೆಗಳನ್ನು ಬೆಳೆದರೆ ಬೇಸಿಗೆಯಲ್ಲಿ ಟೊಮೆಟೊನಂತಹ ತರಕಾರಿಗಳನ್ನು ಬೆಳೆಯುತ್ತಾರೆ ಏಷ್ಯಾದಲ್ಲೇ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಕೋಲಾರ ಜಿಲ್ಲೆಯಲ್ಲಿರುವುದು ಹೆಮ್ಮೆಯ ವಿಷಯವಾಗಿದೆ ಇದಲ್ಲದೆ ಕೋಳಿ ಸಾಕಣೆ ಈಗ ಕೋಳಿ ಎಲ್ಲ ಕಡೆ ಜನಪ್ರಿಯ ಖಾದ್ಯವಾಗಿದೆ ಆದ್ದರಿಂದ ತುಂಬ ಜನ ಕೋಳಿ ಫಾರಂಗಳನ್ನು ತೆಗೆದು ಅನೇಕರಿಗೆ ಉದ್ಯೋಗವಕಾಶವನ್ನು ಮಾಡಿದ್ದಾರೆ ಇವರಿಂದ ದೊಡ್ಡ ದೊಡ್ಡ ಮಾರಾಟಗಾರರಾದ ಸುಗುಣ ವೆನ್ಕಾಮ್ನಂಥ ಕಂಪ್ನಿಗಳು ಕೋಳಿಗಳನ್ನು ಖರೀದಿ ಮಾಡುತ್ತವೆ ಇದಲ್ಲದೆ ಹೈನುಗಾರಿಕೆ ಕೋಲಾರ ಜಿಲ್ಲೆಯು ಬೆಂಗ್ಳೂರು ಡೈರಿ ನಂತರ ಅತಿ ದೊಡ್ಡ ಡೈರಿ ಕೋಲಾರ ಜಿಲ್ಲೆಯಲ್ಲಿದೆ ಇದು ಮೊದಲು ಕೋಮಲ್ ಎಂದು ಆಗಿತ್ತು ಅಂದರೆ ಕೋಲಾರ್ ಮಿಲ್ಕ್ ಪ್ರೊಡ್ಯೂಸಸ್ ಯೂನಿಯನ್ ಲಿಮಿಟೆಡ್ ನಂತರ ಕೋಲಾರ್ ಚಿಕ್ಕಬಳ್ಳಾಪುರ ಜಿಲ್ಲೆ ವಿಭಾಗವಾದ ಮೇಲೆ ಕೊಚುಮಿಲ್ ಆಗಿದೆ ಸುತ್ತಮುತ್ತ ರೈತರಿಗೆ ಇದರಿಂದ ಬಹಳ ಉಪಯೋಗವಾಗಿದೆ ಅವರು ಹಾಲನ್ನು ಪ್ರತಿ ದಿನ ಡೈರಿಗೆ ಹಾಕುವುದರಿಂದ ಅವರಿಗೆ ತುಂಬ ಹಣ ಶೇಖರಣೆಯಾಗುತ್ತದೆ ಇದಲ್ಲದೆ ಸ್ವಉದ್ಯೋಗ ಕೂಡ ಜನ ಮಾಡುತ್ತಾರೆ ಈ ನಡುವೆ ನರ್ಸಾಪುರ ಇಂಡಸ್ಟ್ರಿಲ್ ಏರಿಯ ಆದ ಮೇಲೆ ಅನೇಕ ಕಂಪನಿಗಳು ತಲೆ ಎತ್ತಿರುವುದರಿಂದ ಇಲ್ಲಿನ ಸುತ್ತಮುತ್ತ ಯುವಕರಿಗೆ ಉದ್ಯವಕಾಶಗಳು ಹೇರಳವಾಗಿದೆ ಸರಕಾರಿ ಕೆಲಸ ಬೇಕೇ ಬೇಕು ಎಂದು ಯಾರೂ ಕಾಯುವುದಿಲ್ಲ ಖಾಸಗಿ ಕಂಪೆನಿಗಳಲ್ಲಿ ದುಡಿಯುತ್ತಾರೆ ಸ್ವಂತ ವ್ಯವಹಾರ ಮಾಡಿಕೊಳ್ಳುತ್ತಾರೆ ತರಕಾರಿ ಹಣ್ಣುಗಳು ಹೇರಳವಾಗಿ ಇಲ್ಲೇ ಬೆಳೆಯೋದರಿಂದ ಸ್ವಂತ ಅಂಗಡಿಯನ್ನು ತೆರೆದು ಸ್ವಂತವಾಗಿ ಏನಾದರೂ ಮಾಡಿಕೊಳ್ಳುವ ಯೋಚನೆಯಲ್ಲಿ ಹಲವರು ಇದ್ದಾರೆ